ಹಾಂ ಹೇಳ

ಹಲೋ ನಾನೇ ಕಣೋಲೋ

ಹಾಂ ಮಾತು ಮಾತಾಡು ಸರ್ ನನಗೆ ಸ್ವಲ್ಪ ಹುಷಾರಿಲ್ಲ ಹಾಂ ಹಾಂ ಆ ಥರ ಮಾಮೂಲಿ ಸ್ವಲ್ಪ ನನ್ಗೆ ಒಂಚೂರು ಹಾಂ ಎರಡಿದೆ ಎರಡಕ್ಕೆ ಜ್ವರ ಎಲ್ಲ ಇದೆ ಹಾಂ ಹಾಂ ಇದೆ ಇದೆ ಹಾಂ ಜಾಸ್ತಿ ಇದೆ ನೆನ್ನೆಯಿಂದ ಸ್ವಲ್ಪ ಜಾಸ್ತಿಯಾಗಿದೆ ಕೆಮ್ಮು ಮತ್ತು ನೆಗ್ ಹಾಂ ನಾಳೆ ಫೋರ್ ಓ ಕ್ಲಾಕ್ಗೆ ನಂಗೆ ಆಗೋಲ್ವಲ್ಲ ಇವ್ನಿಂಗಾ ಹಾಂ ಎಲ್ಲಿ ಯಾವ ಏರಿಯಾ ಯಾವ ಏರಿಯಾ

ನಾಲ್ಕು ಗಂಟೆಗಾ ನೀವು ಟ್ಯಾಬ್ಲೆಟ್ ಗಿಬ್ಲೆಟ್ ತಕಂಡು ಬರೋದಾ ಹೆಂಗೆ ಊಟ ಊಟ ಏನು ಮಾಡೋದು ಖಾರ ಖಾರ ತಿನ್ನಂಗಿಲ್ವಾ

ಊಟ ಅದೇ ಏನು ಮಾಡೋದು ಅಂತ ನೀವು ಖಾರ ತಿನ್ನಬಾರದು ಜಾಸ್ತಿ ಅಂತ ಇಲ್ಲ ಇಲ್ಲ ಇಲ್ಲಿ ಮಳೆ ಇಲ್ಲ ಹಾಂ ಹಾಂ ಹಾಂ ಸರಿ ಸರ್ ಫೋರ್ ತರ್ಟಿಗಾ ಕಾಲ್ ಮಾಡ್ತೀನಿ ಸರಿ ಸರ್ ಅಷ್ಟೇನಾ